ಇವತ್ತು ನಾವು ಐತ್ವಾರದ ಅಂಥೇಳಿ ಎಂಟು ಹತ್ತು ಜನ ಹೆಣ್ಮಕ್ಕಳೆಲ್ಲ ಸೇರಿಕೊಂಡು ಕುಂತಿದೇವಿಲ್ಲಿ ಕುಂತೇನು ಮಾಡಿದೇವಂತಂದ್ರೆ ಸುಮ್ಮನೆ ಕೂಡ್ಲಿಕ್ ಮನಸ್ಸಾಗಲ್ಲ ಅದಕ್ಕೆ ನಾವೇನು ಮಾಡಿದೇವು ಎಲ್ಲರೂ ಸೇರಿ ಹೊರಗಿಂದೇನಾರ ತರಿಸ್ಕೊಂದ್ ತಿಂದ್ರೆ ಥೋಡೆ ಮಜ ಬರ್ತದಂಥೇಳಿ ಎಲ್ಲರೂ ಸೇರ್ತೆವು ಸೇರಿ ಒಂದು ಉಡುಪಿ ಹೋಟೆಲ್ ಆರ್ಡ್ರ್ ಕೊಟ್ಟಿದ್ದೆವ್ ಆರ್ಡ್ರ್ ಕೊಟ್ಟು ಕೊಟ್ಟೆವೆಲ್ಲರು ಏನೇನು ಆರ್ಡ್ರ್ ಕೊಟ್ಟೆವೂ ಅಂತಂದ್ರೆ ಪೂರಿ ಪಲ್ಯ ಬಗರೈಸೂ ಮತ್ತು ಬದ್ನೆಕಾಯಿ ಸಾರು ಉಪ್ಪಿಟ್ಟು ಇಡ್ಲಿ ದೋಸಾ ಇವೆಲ್ಲ ಆರ್ಡ್ರ್ ಕೊಟ್ಟಿದ್ದೆವ್ ನಾವೆಲ್ಲ ಕೊಟ್ಟೆವು ಆದರೀಗ ನಮ್ಗೆ ಈಸ್ಮಂದಿ ಎಲ್ಲ ಸೇರಿದ್ದೆವ್ ನಾವು ಇಷ್ಟೊತ್ತಾಯಿತು ಇಷ್ಟೊತ್ತಾದರು ಬಿ ಅವ ಇನ್ನು ತಗೊಂದೆ ಬರಲ್ಲ ಹೊಂಟಾನ ಹೆಂಗೆ ಮಾಡೋರೀಗ ನಾವು ಹಾಂ ಇದು ತಗೊಂದ್ ಬರಲ್ಲ ಹೋದರೆ ನಮಗೆ ಭಾಳ ಕಷ್ಟ ಐತದೀಗ ನಮಗೆ ನಾವೆಲ್ಲರಿಗೂ ಊಟಕ್ಕಂತ ಹೇಳಿದ್ದೆವ್ ನಾವೆಲ್ಲ ಈಸ್ಮಂದಿಯೆಲ್ಲ ಇವತ್ತು ಎಂಜಾಯ್ ಮಾಡ್ರಂಥೇಳಿ ಹೇಳಿದ್ದೆವ್ ಆದರೆ ಅವ ತಗೊಂದೆ ಬರಲ್ಲ ಹೊಂಟಾನ ಈಗ ನಾವು ಹೆಂಗೆ ಮಾಡರೀ ಈಗ ನಾವೂ ಅವನಿಗೀಗ ಏನು ಮಾಡೋರ್ ನಾವು ಪೋನ್ ಮಾಡೋರೀಗ ಫೋನ್ ಮಾಡಿ ಅವ್ನಿಗೆ ಕ್ಯಾನ್ಸಲೇ ಮಾಡೋರ್ ನಾವು ಯಾಕಂದರ ಅವ ಟೈಮಿಗೆ ತರಲ್ಲ ಹೊಂಟಾನ್ ಎಷ್ಟೊತ್ತಂತ ಕಾಯರ್ರೀ ನಾವು ಅವನಿಗೆ ಕಾಯ್ಕೋತಾ ಕಾಯ್ಕೋತಾ ಕಾಯ್ಕೋತಾ ಕುಂತು ಸಾಕಾಗೋಗ್ಯದ ಅವ್ನಿಗೆ ಈಗ ಅವನಿಗೆ ಫೊನ್ ಮಾಡ್ತೆ ನಾ ಈಗ ಆಂ ಅವ್ರಿಗೆ ಪೋನ್ ಮಾಡಿ ಈಕಿಗ ಕ್ಯಾನ್ಸಲೇ ಭ್ಯಾಡೆ ಊಟ ಭ್ಯಾಡ ನಮಗೆ ನಾವು ಬೇರೆ ಕಡೆಗೆ ಹೋಗ್ಲಿಕ್ಕದ ಈಗ ಅರ್ಜೆಂಟು ಅಂತ ಅವ್ನಿಗೆ ನಾ ಫೋನ್ ಮಾಡ್ತೆ ಮಾಡಲೇ ಎಲ್ಲಾರಿಗಿ ಓಕೆನಾ ನಿಮಿಗೆಲ್ಲರಿಗೆ ಮಾಡ್ರಿ ಅಂತಂತಂದು ನಾ ಏನು ಮಾಡ್ದೀಗ ಅವ್ನಿಗೆ ಫೋನ್ ಹಚ್ತೇನೀಗ ಫೋನ್ ಹಚ್ತೆ ನೋಡ್ರ್ಯ ಎಲ್ಲರಿ ಅವ್ರಿಗೆ ಉಡುಪಿ ಹೋಟಲ್ದವ್ನಿಗಿ ಹಲೋ ರೀ ಸರ್ ಹಲೋ ರೀ ಹಾಂ ರಮೇಶ್ ಸರ್ ಉಡುಪಿ ಹೋಟಲ್ ಅಂಬೇಡ್ಕರ್ ಸರ್ಕಲ್ ರೀ ಹಾಂ ನೋಡ್ರಿ ನಿಮ್ಗೆ ನಾವು ಎಲ್ಲ ಊಟಕ್ಕೆ ಸಲ್ಯಾಕ ನಮ್ಮೆಲ್ಲ ಇವತ್ತು ಚುಟ್ಟಿ ಅದ ಅಂಥೇಳಿ ಸಂಡೇ ಅದ ಅಂಥೇಳಿ ನಾವೆಲ್ಲ ಹೆಣ್ಮಕ್ಕಳು ಯೇರ್ಯಾದವ್ರು ಹೆಣ್ಮಕ್ಕಳು ಎಲ್ಲ ಸೇರಿ ನಿಮ್ಗೆ ಆರ್ಡ್ರು ಕೊಟ್ಟಿದ್ದೇವ್ರೀ ಊಟದ ಸಲ್ಯಾಕ ನೀವು ಟೈಮಿಗೆ ತರಲ್ಲೇ ಹೋದರ್ರೀ ಮತ್ತು ನಾವು ಹ್ಯಾಂಗ ಮಾಡ್ಬೇಕು ರೀ ಈಗ ನೀವು ಟೈಮಿಗೆ ತರ್ಲಿಲ್ಲಾಂದ್ರೆ ನಮಗೆ ಅದು ಆಗಲ್ಲದೇ ನೋಡ್ರೀ ಸರ್ ಈಗ ನಾವೆಲ್ಲರೂ ಈಗ ಬೇರೆ ಕಡೆ ಹೋಗ್ಲಿಕ ರೆಡಿ ಆಗಿದ್ದೆವ್ ನೋಡ್ರೀಗ ನಾವು ಯಾಕಂದ್ರೆ ಅಲ್ಲಿ ಒಂದು ಅರ್ಜೆಂಟು ಒಬ್ರಿಗೆ ಆರಾಮಿಲ್ಲ ಅವ್ರಿಗೆ ನೋಡ್ಲಿಕ್ ಹೋಗ್ಬೇಕು ನಾವೀಗ ಅದಕ್ಕೆ ನೀವು ಊಟ ತರೋದು ಕ್ಯಾನ್ಸಲ್ ಮಾಡಿರಿ ಸರ್ ಈಗ ನಮ್ಗದು ಊಟ ಭ್ಯಾಡ್ರಿ ನಿಮ್ಮದು ನಾವು ಬೇರೆ ಕಡೆ ಹೋಗ್ಲತ್ತಿದೆವು ನೋಡೀಗ ಆರ್ರೆಡಿ ನಾವು ನಡ್ದಿದ್ದೆವು ನಿಮ್ಮ ಊಟ ಭ್ಯಾಡ್ರಿ ನಮ್ಗೀಗ ಕ್ಯಾನ್ಸಲ್ಲೇ ಭ್ಯಾಡ ನೋಡಿ ಸರ್ ನಿಮ್ಮ ಊಟ ನಮ್ಗೆ ಕಳಿಸ್ ಭ್ಯಾಡ್ರಿ ನೀವು